ಒಂದು ನಾಣ್ಯ ಕಲಿಕೆ ಏನಿದೆ ಶೈಕ್ಷಣಿಕವಾಗಿ ಖಂಡಿತ ಇದೆ ಯಾಕೆ ಅಂತ ಹೇಳೋದಾದರೆ ಹಿಂದಿನ ಕಾಲದ ರಾಜ ಮಹಾರಾಜರು ಎಲ್ಲ ಆ ನಾಣ್ಯದಲ್ಲೇ ತಮ್ಮ ಪ್ರತಿಯೊಂದು ಉತ್ತರವನ್ನು ಅದರಲ್ಲೇ ಕೊಡ್ತಾ ಇದ್ದರು ಉತ್ತರ ಅಂತ ಅನ್ನೋದಾದ್ರೆ ಅವರ ಸಾಮ್ರಾಜ್ಯ ಹೆಸರು ಆಗಿರಬಹುದು ರಾಜರ ಹೆಸರುಗಳಾಗಿರಬಹುದು ಎಲ್ಲ ಅದರಲ್ಲೇ ಅವರು ಮೆನ್ಷನ್ ಮಾಡ್ತಾ ಇದ್ದರು ಸೊ ಇದು ನಮಗೇನು ಅರ್ಥ ಆಗುತ್ತೆ ಅಂದರೆ ನಾವು ಆ ರಾಜ ಮನೆತನದ ಬಗ್ಗೆ ಅಥವಾ ಆ ಒಂದು ಸಾಮ್ರಾಜ್ಯದ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳಕ್ಕೆ ನಮಗೆ ಆ ಒಂದು ನಾಣ್ಯದಿಂದಲೇ ನಮಗೆ ಜ್ಞಾನ ಸಿಕ್ತಾ ಇತ್ತು ಇನ್ನು ಮಕ್ಕಳ ವಿಷಯಕ್ಕಂತ ಬಂದರೆ ಮಕ್ಕಳಿಗೆ ಹೇಗೆ ಅದು ಸಹಾಯ ಆಗ್ತಿತ್ತು ಒಂದು ಕಲೆ ಒಂದು ಕಲೆ ಆಗಿ ಅರ್ ಸಹಾಯ ಆಗ್ತಾ ಇತ್ತು ಒಂದು ಆರ್ಥಿಕತೆ ಹೇಗಿರ್ತಾ ಇತ್ತು ಆ ಸಾಮ್ರಾಜ್ಯದ್ದು ಹಾಗೂ ವಿಜ್ಞಾನ ಹೇಗಿರ್ತಾ ಇತ್ತು ಆಮೇಲೆ ಆಗಿನ ಕಾಲದಲ್ಲಿ ಈಗಿನ ಥರ ಟೆಕ್ನೋಲಜಿ ಇಲ್ಲ ಅಂದರೂ ಅದನ್ನು ಯಾವ ಥರ ಮುದ್ರಣ ಮಾಡ್ತಾ ಇದ್ದರು ಅದರದು ಸ್ ಪ್ರೋಸೆಸ್ ಏನಿತ್ತು ಅನ್ನೋದೆಲ್ಲ ತುಂಬ ಆಳವಾಗಿ ನೋಡಿದರೆ ಸಾಕಷ್ಟು ನಮಗೆ ವಿಷಯಗಳು ತಿಳಿಯುತ್ತೆ ಅದೇ ಥರ ನಮಗೆ ಆ ಒಂದು ನಾಣ್ಯದಲ್ಲಿ ಅವರು ಒಂದು ಚಿಹ್ನೆ ಆಗಿರಬಹುದು ಅವರ ಸಾಮ್ರಾಜ್ಯದ ಚಿಹ್ನೆ ಅವರು ಬಳಸ್ತಿದ್ದಂತಹ ಪ್ರಾಣಿಗಳದ್ದಾಗಿರಬಹುದು ಹಾಗೂ ರಾಜರ ಮನೆತನದ ಒಂದು ಲೋಗೋ ಅಂತ ಏನು ಹೇಳ್ತೀವಿ ಅದೆಲ್ಲವೂ ನಮಗೆ ಆ ನಾಣ್ಯದಲ್ಲಿ ಇರ್ತಾ ಇತ್ತು ಹಾಗಾಗಿ ಇದು ಖಂಡಿತವಾಗಲೂ ನಮಗೆ ಈಗಿನ ಟೆಕ್ನಾಲಜಿಯಲ್ಲೂ ಅಷ್ಟು ನಾವು ಇನ್ಡೆಪ್ತಾಗಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವು ಶೈಕ್ಷಣಿಕ ವಿಷಯದಲ್ಲೂ ಅದು ನಮಗೆ ಸಾಕಷ್ಟು ಸಹಾಯ ಮಾಡಿದೆ